ಆಧುನಿಕ ಕಾಲ್ದಲ್ಲಿ ಕನ್ನಡ ಭಾಷೆ ಏಕೆ ಅವಾಲ್ ಹಲವಾರು ಸವಾಲುಗಳ್ನ ಎದ್ರುಸ್ತಿತ್ತು ಅಂತಂದರೆ ಆಗಿನ ಕಾಲ್ದಲ್ಲಿ ಬ್ರಿಟೀಷ್ರು ಇದ್ರಲ್ವಾ ಅವರು ಎಲ್ಲರೂ ಕೂಡ ಜನರು ಇಂಗ್ಲೀಷೇ ಮಾತಾಡಬೇಕು ಅಂತನ್ಬುಟ್ಟು ಜಾಸ್ತಿ ಒತ್ತಡ ಹಾಕ್ತಾಯಿದ್ರು ಅದರಿಂದ ಯಾರಾದರೂ ಕನ್ನಡ ಮಾತಾಡ್ತಿದ್ದರೆ ಅವ್ರಿಗೆ ಶಿಕ್ಷೆ ಕೊಡೋದು ಆ ಥರ ಮಾಡ್ತಾಯಿದ್ದರು ಬ್ರಿಟೀಷರು ಅದಕ್ಕಿನೆ ತುಂಬ ಜನ ಕನ್ನಡ ಮಾತಾಡೊದಕ್ಕೆ ಹೆದ್ರುಕೊಂಡು ಇಂಗ್ಲೀಷ್ ಮಾತಾಡೊದನ್ನ ಕಲ್ತುಕೊಂಡ್ರು ಮತ್ತು ಕನ್ನಡ ಯಾಕೆ ಮಾತಾಡ್ತಿರಲಿಲ್ಲ ಜಾಸ್ತಿ ಅಂತಂದರೆ ಅದು ಏಂತಕ್ಕೆ ಹಲ್ವಾರು ಸವಾಲುಗಳ್ನ ಎದುರಿಸ್ತು ಅಂತಂದರೆ ಬ್ರಿಟೀಷವ್ರು ಇದ್ದರಲ್ವ ಯಾರಾದರೂ ಕನ್ನಡ್ದಲ್ಲಿ ಮಾತಾಡಿದ್ರೆ ಅವರನ್ನ ಗುಂಡಿಕ್ಕಿ ಸಾಯಿಸ್ತೀನಿ ಇಲ್ಲಾಂದ್ರೆ ಅವ್ರಿಗೆ ಕಠಿಣ ಆಗಿರೋ ಅಂಥ ಶಿಕ್ಷೆ ಕೊಡ್ತೀವಿ ಅಂತನ್ಬಿಟ್ಟು ಅವ್ರು ಹೇಳಿರೊದ್ರಿಂದ ಕನ್ನಡ ಮಾತಾಡೊದಕ್ಕೆ ತುಂಬ ಜನ ಹೆದ್ರುಕೊಂತಿದ್ರು ಕನ್ನಡ ಮಾತಾಡಿದ್ರೆ ಅವರು ಯಾವ ಶಿಕ್ಷೆ ಕೊಡ್ತಾರೊ ಅದನ್ನು ನಾವು ತೊಗೊಳ್ಲೇ ಬೇಕಾಗಿತ್ತು ಇಲ್ಲಾಂತಂದ್ರೆ ಅವರು ಗುಂಡಿಟ್ಟು ಸಾಯ್ಸೋದು ಆ ಥರ ಮಾಡ್ತಾಯಿದ್ರು ಅದಕ್ಕೆನೆ ಕನ್ನಡ ಭಾಷೆ ಮಾತಾಡ್ತಿದ್ದದ್ಕೆ ಅವರು ಹಲವಾರು ಸವಾಲಗಳನ್ನ ಎದ್ರುಸ್ಬೇಕಾಗಿತ್ತು